ಹಲೋ ನಮಸ್ತೆ ಯಾರಿದು ಹೌದ ಏನಾಗಬೇಕಿತ್ತು ಮೇಡಮ್ ಹೌದಾ

ಏನು ಹೇಳಿ ಮೇಡಮ್ ಮಾಡುವ ರಾಗಿ ರೊಟ್ಟಿನ ರಾಗಿ ರೊಟ್ಟಿ ಎರಡು ಥರ ಮಾಡ್ತೇವೆ ನಾವು ಒಂದು ಅಂದರೆ ಆ ಒಂದು ಬಿಸಿ ನೀರಲ್ಲಿ ಆಳೈಸ್ಕೊಂಡು ಮಾಡೋದು ಇನ್ನೊಂದು ತಿಟ್ಟ ಇದು ಕಲ್ಸ್ಕೊಂಡು ಮಾಡೋದು ಅಂದರೆ ಫಸ್ಟಿಗೆ ಏನು ಮಾಡುದು ಅಂದರೆ ಆಳೈಸ್ಕೊಂಡು ಮಾಡುದು ಅಂದರೆ ಏನು ಅಂದರೆ ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ಎರಡು ಒಂದು ಲೋಟ ರಾಗಿ ಹಿಟ್ಟಿಂದು ಮಾಡುದಾದರೆ ನೀವು ಒಂದು ಲೋಟ ರಾಗಿ ಹಿಟ್ಟಿಗೆ ಎರಡು ಲೋಟ ಫಸ್ಟಿಗೆ ಎರಡು ಲೋಟ ನೀರನ್ನು ಬಿಸಿ ಮಾಡ್ಕೊಳ್ಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಲೋಟ ರಾಗಿ ಹಿಟ್ಟನ್ನ ಹಾಕ್ಬೇಕು ಅದನ್ನು ಚನ್ನಾಗಿ ಗಂಟು ಆಗದಿದ್ದಂಗೆ ತಿರ್ಗಿಸಬೇಕು ಅದು ತಿರಗಿಸಿ ಸ್ವಲ್ಪ ಗಟ್ಟಿ ಆಗಿ ಬರ್ತದೆ ಗಟ್ಟಿ ಆದ ತಕ್ಷಣ ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಿಕ್ಕೆ ಇಡಬೇಕು ಆಮೇಲೆ ಸ್ವಲ್ಪ ಚೆನ್ನಾಗಿ ನಾದಿ ಹಾಂ ನಾದಬೇಕು ನ ಸ್ವಲ್ಪ ತಣ್ಣಗಾದ ನಂತ್ರ ಚೆನ್ನಾಗಿ ನಾದಿ ಸಣ್ಣ ಸಣ್ಣ ಗುಳ್ಳೆ ಮಾಡ್ಕೊಂಡು ಅಂದರೆ ಚಪಾತಿ ಹಿಟ್ಟಿನ ಗುಳ್ಳೆ ಮಾಡ್ತೀವ ಹಾಗೆ ಗುಳ್ಳೆ ಮಾಡ್ಕೊಂಡು ಲಟ್ಟಿಸ್ಬೇಕು ಲಟ್ಟಿಸಿ ಆ ಚಾ ಲಾ ಲಟ್ಸಿದ್ದರೆ ಸರಿಯಾಗಿ ಚೆನ್ನಾಗಿ ರೌಂಡಾಗ್ ಲಡ್ಸ್ಲಿಕ್ಕೆ ಆಗ್ತದೆ ಅದು ಇದು ಮಾಡದೆಂತ ಕಡೆ ನೀವು ಬಿಸಿ ಮಾಡಿ ಬಿಸಿ ಮಾ ಇದು ತವದ ಮೇಲೆ ಬಿಸಿ ಮಾಡಿದರೆ ಆಯಿತು ಮತ್ತೊಂದದ ಮತ್ತೊಂದು ಥರ ಹೇಗಂದರೆ ಬಿಸಿ ನೀರನ್ನು ನೀರು ನೀವು ಕಾಯ್ಸ್ಕೊಳ್ಳೋದು ಮತ್ತು ಹಿಟ್ಟು ಹಾಕುವುದು ಉಪ್ಪು ಹಾಕಿ ಅದನ್ನ ಹಿಟ್ಟನ ಹಾಗೆ ನಾದ್ಕೊಳ್ಳೋದು ಕಲಿಸುದು ಅಂದರ ಹೀಗೆ ಚಪಾತಿ ಹಿಟ್ಟು ಥರನೇ ರಾಗಿ ಹಿಟ್ಟನ್ನ ಖಾಲಿ ಹೀಗೆ ಕ ಇದು ಮಾಡುದು ಹಿಟ್ಟನ್ನ ಕಲಿಸಿ ಅದನ್ನೂ ನೀವು ಚಪಾತಿ ಮಣೆ ಮೇಲೆ ಬಡಿಯುದು ಒಂದು ಸಣ್ಣ ಸಣ್ಣ ಗುಳ್ಳೆ ಮಾಡ್ಕೊಂಡು ಚಂದ ಮಾಡ್ಕೊಂಡು ಬಡಿದಿ ಹಾಂ ಬಿಸಿ ಮಾಡಿದರೆ ಬಿಸಿ ಮಾಡ್ಕೊ ಮಾಡಿದರೆ ಆಯಿತು ಹಾಗೂ ಮಾಡ್ಬೋದು ಅದಲ್ಲ ಹಳೇದು ಮಾಡದರೆ ನೀವು ಫಸ್ಟ್ ಟೈಮ್ ಮಾಡುದಾದರೆ ನಾನು ಫಸ್ಟಿಗ್ ಹೇಳಿದಲ್ಲ ನೀವು ನಿಮಗೆ ಆಳೈಸ್ಕೊಂಡು ಮಾಡೋದು ಹಾಗೆ ಮಾಡಿದರೆ ತುಂಬಾ ಚಾಲು ಆಗ್ತದೆ ಅಂದರೆ ಒಡಿಯುದಿಲ್ಲ ಹೀಗಾಗಿ ಇಲ್ಲಂದರೆ ನೀವು ಫಸ್ಟ್ ಟೈಮು ಮಾಡುದಾದರೆ ಏನು ಆಗ್ತದೆ ಅಂದರೆ ಹೀಗೆ ಹಿಟ್ಟು ಕಲಿಸಿ ಮಾಡಿದರೆ ಅದು ಒಡಿಯೊ ಚಾನ್ಸಸ್ ತುಂಬಾ ಇರ್ತದೆ ಅಂದರೆ ಕಟ್ ಕಟ್ ಆಗ್ತದೆ ಕಟ್ ಕಟ್ ಆಗ್ತದೆ ಮತ್ತು ಚೆನ್ನಾಗಿ ನಾದ್ಬೇಕಾಗ್ತದೆ ಆದರೆ ಬಿಸಿ ಮಾಡ್ಕೊಂಡು ಅಂದರೆ ನೀವು ಪಸ್ಟಿಗೆ ಹೇಳಿದ ಥರನೇಯ ನೀವು ಬಿಸಿ ನೀರಲ್ಲಿ ಹಾಕಿ ಆಳೈಸ್ಕೊಂಡು ಮಾಡಿದರೆ ಚಂದ ಚಲೋ ಆಗ್ತದೆ ಅಂದರೆ ಒಡಿಯುದಿಲ್ಲ ರೊಟ್ಟಿ ಮತ್ತೊಂದು ಚೆನ್ನಾಗಿ ರೌಂಡಾಗಿ ಬರ್ತದೆ ಗೋಲಾಗಿ ಬರ್ತದೆ ಮತ್ತು ಇದು ಫ್ರ ಇದು ಪ್ರೈ ಇದು ಬೇಯ್ಸ್ಬೇಕಾದರುವ ತವದಲ್ಲಿ ಮೇಲೆ ಬೇಯ್ಸ್ಬೇಕಾದರುವ ಚೆನ್ನಾಗಿ ಅಂದರೆ ಚನ್ನಾಗಿ ಉಬ್ಬಿ ಬರ್ತದೆ ಹೀಗಾಗಿ ನೀವು ಫಸ್ಟೇ ನಾನು ಹೇಳಿದೆಲ್ಲ ಆ ಥರನೇ ಮಾಡಿದರೆ ತುಂಬಾ ಒಳ್ಳೆಯದು

ಅದ್ರ ಜೊತೆಗೆ ಶೇಂಗ ಚಟ್ನಿ ಮತ್ತು ನೀವು ಇದು ಸಾಂಬಾರು ಕೊಬ್ಬರಿ ಚಟ್ನಿ ಏನು ಹಚ್ಕೊಂಡು ತಿನ್ಬೋದು ಎಲ್ಲದರಲ್ಲು ಚಲೋ ಆಗ್ತದೆ ಅದು

ಚೆನ್ನಾಗಿ ನಾದ್ಬೇಕು ಅಂದರೆ ಹಿಟ್ಟು ಕಲ್ಸಿದನಂತ್ರ ಚನ್ನಾಗಿ ನಾದಿದ್ದರಲ್ಲರೀ ತುಂಬಾ ಚನ್ನಾಗಿ ಆಗ್ತದೆ ಹೌದು ನೋಡಿ ಟ್ರೈ ಮಾಡಿ ಆಯಿತು ಮೇಡಮ್ ಕಾಲ್ ಮಾಡಿ ಓಕೆ ಮೇಡಮ್ ವೆಲ್ಕಂ